ನಾನು ನನ್ನ ಮೊಬೈಲ್ ಕ್ಯಾಮ್ರಾದಲ್ಲಿ ಪ್ರಾಣಿಗಳು ಮತ್ತು ಪಕ್ಷಿಗಳ ಛಾಯಾಚಿತ್ರವನ್ನು ತೆಗೆಯೋಕ್ಕೆ ತುಂಬ ಇಷ್ಟ ಮತ್ತು ಬೇರೆ ಬೇರೆ ಸ್ಥಳಗಳಿಗೆ ಹೋದರೆ ಅಲ್ಲಿನ ಸುಂದರ ತಾಣಗಳನ್ನ ಛಾಯಾಚಿತ್ರಣಗೊಳಿಸೋದು ನನಗೆ ತುಂಬ ಪ್ರಿಯಕರವಾದದ್ದು ಪಕ್ಷಿಗಳು ಮತ್ತು ಪ್ರಾಣಿಗಳನ್ನು ನೋಡೋಕ್ಕೆ ಒಂದು ಚಂದ ಅದ್ರಲ್ಲೂ ಅವ್ಗಳ ಚಿತ್ರಣವನ್ನು ಸಂಗ್ರಹಿಸೋದು ಇನ್ನೂ ಚೆನ್ನ ಗುಬ್ಬಚ್ಚಿ ಪಾರಿವಾಳ ಈ ಥರ ಪಕ್ಷಿಗಳ ಛಾಯಾಚಿತ್ರಗಳನ್ನು ಕೂಡ ನಾನು ಸಂಗ್ರಹಿಸಿದ್ದೇನೆ ಪ್ರಾಣಿಗಳ ಚಿತ್ರಗಳನ್ನು ಕೂಡ ನಾನು ತೆಗೆದಿದ್ದೇನೆ ನಾನು ಒಮ್ಮೆ ಮೃಗಾಲಯಕ್ಕೆ ಹೋಗಿದ್ದಾಗ ಪ್ರವಾಸಕ್ಕೆ ಎಂದು ತೆರಳಿದಾಗ ಅಲ್ಲಿನ ಮೃಗಾಲಯಕ್ಕೆ ತೆರಳಿ ಸಿಂಹ ಕರಡಿ ಚಿರತೆ ಒಂಟೆ ಈ ಥರ ಪ್ರಾಣಿಗಳ ಚಿತ್ರವನ್ನು ತೆಗೆದಿದ್ದೆ ನೋಡೋಕ್ಕೆ ಸುಂದರ ದೃಶ್ಯಗಳಾಗಿರ್ತಿದ್ದವು